ನನ್ನ ನಾನು ನನ್ನ ಜೀವನದ ಮಹತ್ವದ ನಿರ್ಧಾರ ಕೈಗೊಂಡ ಸಂದರ್ಭ ಯಾವುದು ಅಂತ ಅಂದ್ರೆ ನನಗೆ ಮಸ್ಕತ್ತಲ್ಲಿ ಕೆಲಸ ಆಗಿ ಸಿಕ್ಕಿತ್ತು ಆ ಕೆಲಸ ಒಬ್ಬ ಆ ಕೆಲಸ ನನಗೆ ಒಬ್ಬರು ಸ್ನೇಹಿತರ ಮೂಲಕ ನನಗೆ ಅಲ್ಲಿಗೆ ಹೋಗೋ ಅವಕಾಶ ಸಿಕ್ಕಿತ್ತು ನನ್ಗೆ ಬಂದಾಗ ನಮ್ಮ ಅಪ್ಪ ತಂದೆ ತಾಯ ಹತ್ರ ಕೇಳಿದೆ ಅಮ್ಮ ಅಮ್ಮ ಈ ಥರ ನನಗೆ ಹೊರದೇಶದಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಲೆಕ್ಕ ಪರಿಶೋಧಕ ಥರ ಒಂದು ಕೆಲಸ ನಮ್ಮ ಕಳಿಸಿಕೊಡ್ತೀರಾ ಅಂತ ನಮ್ಮನೇಲಿ ಬೇಡ ನೀನು ಎಲ್ಲೇ ಇದ್ದರೂ ಅಷ್ಟೇ ಗಂಜಿ ಕುಡಿದ್ರೂ ಪರವಾಗಿಲ್ಲ ನಮ್ಮ ಜೊತೆ ಇರು ನಾವೆಲ್ಲಿದ್ದೀವೋ ಅಲ್ಲಿದ್ದು ಏನು ಕೆಲಸ ಸಿಗುತ್ತೋ ಅದನ್ನು ಮಾಡಿದರೆ ಸಾಕು ನೀನು ಎಲ್ಲೂ ಹೋಗುವ ಹಾಗಿಲ್ಲ ಅಂತ ನಮ್ಮಮ್ಮ ಹೇಳಿದ್ರು ನನಗೆ ಇದರಿಂದ ತುಂಬ ಬೇಜಾರಾಯಿತು ತುಂಬ ನನಗೆ ಹೊರಗಡೆ ಹೊರದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ನನ್ನ ನನಗೆ ತುಂಬ ದಿನದಿಂದ ಆಸೆಯೂ ಇತ್ತು ಹಂಗಾಗಿ ಇದು ಹೆಂಗೋ ನನ್ನ ಕೈ ಬಿಡ್ತಲ್ಲ ಯಾಕೆ ನಮ್ಮನೇಲಿ ಈ ಥರ ಎಲ್ಲ ಹೇಳ್ತಿದ್ದಾರೆ ಅಂಥೇಳಿ ನಾನು ಸ್ವಲ್ಪ ನಿಧಾನವಾಗಿದ್ದು ನಮ್ಮ ತಂದೆ ಹತ್ರಾನು ಕೇಳಿದೆ ನನಗೆ ದಯವಿಟ್ಟು ಕಳಿಸಿಕೊಡಿ ನನಗೆ ತುಂಬ ಆಸೆ ಇದೆ ಒಂದು ಸರ್ತಿ ನನ್ಗೆ ಅದು ನೋಡಬೇಕು ಹೇಗಿದೆ ಏನು ಅಂತ ಅಂತೆಲ್ಲ ಕೇಳಿಕೊಂಡೆ ಸರಿ ನಮ್ಮ ತಂದೆ ನಮ್ಮಮ್ಮನಿಗೆ ಓಲೈಸಿ ಮನ ಒಲಿಸಿ ಅವ್ರು ಹೇಳಿದ್ರು ಆಯಿತು ಅವಳೇನೋ ಇಷ್ಟ ಪಡ್ತಿದ್ದಾಳೆ ಹೋಗಿ ಬರಲಿ ಅವಳಿಗೆ ಸರಿ ಹೋಗಲಿಲ್ಲ ಅಂತಂದ್ರೆ ಅವಳು ಇಲ್ಲೇ ಬರ್ತಾಳೆ ಯಾವುದಕ್ಕೆ ಅವ್ಳಿಗೆ ಅಡ್ಡಿ ಮಾಡೋದ್ಬೇಡ ಹೋಗಲಿ ಸರಿ ನಾನೂ ನಿರ್ಧಾರ ಹೋಗೋದಕ್ಕೆ ನಾನು ನಿರ್ಧಾರ ಮಾಡಿಕೊಂಡು ಹೋಗಿದ್ದು ನಿಜ ಅಲ್ಲಿ ನಾನು ಹೋದಾಗ ನನ್ನ ಅನುಭವಗಳು ನನ್ನ ಅನುಭವ ಹೇಗಿತ್ತು ಅಂಥೇಳಿದ್ರೆ ಹೋದಾಗ ತುಂಬ ಖುಷಿಯಾಗಿ ಹೋಗಿದ್ದೆ ಓಹ್ ಹೊರದೇಶ ಅಂದರೆ ಹಾಗಿರುತ್ತೆ ಹೀಗಿರುತ್ತೆ ನಾವು ಸುತ್ತಾಡ್ಬೋದು ಕೈ ತುಂಬ ಹಣ ಒಳ್ಳೆ ಕೆಲಸ ಇರುತ್ತೆ ಎಲ್ಲನೂ ತುಂಬ ದೇಶ ದೇಶ ಬಿಟ್ಟು ಹೋಗ್ತಿದ್ದೀವಿ ಅಂತ ಅಂದಾಗ ಅಲ್ಲಿ ಹೇಗಿರುತ್ತೋ ಏನೋ ಅನ್ನೋದರ ಬಗೆಗಿಂತ ನನಗೆ ಹೀಗಿರ್ಬೋದು ಹಾಗಿರ್ಬೋದು ಹಣ ಗಳಿಸಬೋದು ಈ ಥರ ಆಲೋಚನೆಗಳು ದುರಾಲೋಚನೆಗಳು ಈ ಥರ ಎಲ್ಲ ಬಂದವು ಸರಿ ನಾನವತ್ತು ಹೋದೆ ಹೋಗಬೇಕಂದ್ರೆ ತುಂಬ ಆತಂಕ ಅಪ್ಪ ಅಮ್ಮ ನನ್ನನ್ನ ಕರ್ಕೊಂಡೋಗಿ ಎಲ್ಲ ಬಿಟ್ಟು ನಮ್ಮ ತಂದೆ ನನ್ನ ಬಿಟ್ಟು ಬರ್ಬೇಕಂದ್ರೆ ನಮ್ಮಮ್ಮನೂ ಅಳ್ತಾಯಿದ್ರು ಬೇಡವಾಗಿತ್ತು ನೀನು ಈ ನಿರ್ಧಾರ ತೊಗೊಳ್ಬಾರ್ದಾಗಿತ್ತು ಹೋಗೋ ನಿರ್ಧಾರ ಯಾಕೆ ಹೋಗ್ತೀಯ ಅಂತ ಅಂತೆಲ್ಲ ಹೇಳಿದ್ದರು ನಾನು ಹಾಗೆ ಹೇಳಿದೆ ಇಲ್ಲ ನನಗಿನ್ನೂ ವಿಸಾ ಕನ್ಫರ್ಮ್ ಆಗಿಲ್ಲ ನಾನು ಪ್ರೆ ಎಕ್ಸ್ಪ್ರೆಸ್ ವೀಸಾದಲ್ಲಿ ಹೋಗ್ತಾಯಿದ್ದೀನಿ ಆದಷ್ಟು ಅಲ್ಲಿ ಹೋಗಿ ನನ್ನ ಕೆಲ್ಸದ ಬಗ್ಗೆ ಎಲ್ಲ ತಿಳ್ಕೊಳ್ತೀನಿ ಎಲ್ಲ ಚೆನ್ನಾಗಿತ್ತು ಅಂದರೆ ನಾನು ಅಲ್ಲೇ ಇರೋದಕ್ಕೆ ನಿರ್ಧಾರ ತಗೊಳ್ತೀನಿ ಇಲ್ಲ ಅಂದ್ರೆ ನಾನು ವಾಪಸ್ಸು ಬರ್ತೀನಿ ಅಂತ ನಮ್ಮನೆಯಲ್ಲಿ ಹೇಳಿ ನಾನು ಹೇಗೇಗೋ ನಮ್ಮ ತಂದೆ ತಾಯಿಯದ್ದೆಲ್ಲ ಮನ ಒಲಿಸಿ ನಾನು ಹೋಗಿದ್ದು ಹೋಗಿ ಹೋಗಿ ಅಲ್ಲಿ ವಿಮಾನ ನಿಲ್ದಾಣದಲ್ಲಿ ನಮ್ಮ ತಂದೆ ತಾಯಿ ನನ್ನ ಬಿಟ್ಟು ಬರ್ಬೇಕಾದ್ರೂ ತುಂಬ ಬೇಸರದಲ್ಲೇ ಬಂದರು ನಾನು ಆಮೇಲೆ ಹೋದೆ ಹೋಗಿ ಆ ಊರನ್ನ ನಾನು ತಲುಪಿದಾಗ ಅಲ್ಲಿ ನನಗೆ ಈ ಥರ ನನ್ನ ಹೆಸರಿನ ಒಂದು ಕೈಯ್ಯಲ್ಲಿ ನನ್ನ ಹೆಸರು ಬರೆದು ನನಗೋಸ್ಕರ ಯಾರೋ ಒಬ್ಬರು ಕಾಯ್ತಾಯಿದ್ರು ಅಲ್ಲಿ ಆ ಕಾಯ್ತಯಿರೋರು ನಮ್ಮ ನಾನೀಗ ಯಾವ ಕಂಪನಿಯಲ್ಲಿ ನಾನು ಕೆಲಸಕ್ಕೆ ಹೋಗ್ತಿದ್ದೀನೋ ಆ ಕಂಪ್ನಿಯಿಂದಲೇ ನನ್ನ ಕರ್ಕೊಂಡು ಹೋಗಲಿಕ್ಕೆ ಅಂತ ಬಂದಿದ್ದರು ನಾನು ಸ್ವಲ್ಪ ಧೈರ್ಯವಾಗೇ ಇದ್ದೆ ಹೋಗಿ ಅವ್ರನ್ನ ಮಾತಾಡಿಸಿ ನನ್ನ ಹೆಸರೆಲ್ಲ ಹೇಳಿ ಅವ್ರ ಅವರು ನನಗೆ ಹೇಳಿದ್ಮೇಲೆ ನಾನು ಅವ್ರ ಜೊತೆ ಹೋದೆ ಹೋಗಿ ನನ್ನ ಅವರು ಸ್ಟ್ರೈಟ್ ಆಗಿ ಕಚೇರಿಗೆ ಕರ್ಕೊಂಡು ಹೋದರು ಅಲ್ಲಿ ನನಗೆ ಭಾಷೆ ಗೊತ್ತಿಲ್ಲ ಅಲ್ಲೆಲ್ಲ ಅರೆಬಿಕ್ ಮಾತಾಡ್ತಾಯಿದ್ರು ಸೊ ನನಗೆ ಭಾಷೆ ಅಷ್ಟು ಗೊತ್ತಿಲ್ಲ ಇಂಗ್ಲೀಷು ಕನ್ನಡ ಮಲಯಾಳಮ್ ತಮಿಳ್ ಈ ಥರ ಸ್ವಲ್ಪ ಸ್ವಲ್ಪ ಒಂದು ನಾಲ್ಕೈದು ಭಾಷೆ ಭಾರತದ ಭಾಷೆಗಳು ಬರ್ತಿದ್ದವು ಇದರಲ್ಲೇ ಹೇಗೋ ಹೊಂದಿಸಿದೆ ನಾನು ಅಲ್ಲಿ ಮಾತಾಡಿ ನಾನು ನನ್ನ ನನಗೆ ಅವರು ಏನೇನು ಕೇಳ್ತಾಯಿದ್ದಾರೋ ಅದನ್ನೆಲ್ಲ ನಾನು ಅವರಿಗೆ ಕೊಟ್ಟು ಎಲ್ಲ ಸರಿಪಡಿಸಿ ಒಂದಿನ ತುಂಬ ಖುಷಿಯಾಗಿದ್ದೆ ಎರಡನೇ ದಿನ ಅಲ್ಲಿ ಇಲ್ಲಿ ಸುತ್ತಾಡೋದು ಹೀಗೆ ಮೂರನೇ ದಿನ ನಾಲ್ಕ್ನೇ ದಿನ ಹೀಗೆ ಆಯಿತು ಅಪ್ಪ ಅಮ್ಮ ನಮ್ಮ ತುಂಬನೇ ಕಳ್ಕೊಳ್ತಾ ಇದ್ದೆ ಅಕ್ಕ ತಂಗೀರು ಎಲ್ಲರೂನು ತುಂಬ ಕಳ್ಕೊಳ್ತಾ ಇದ್ದೆ ಅವ್ರನ್ನೆಲ್ಲ ನೆನಪು ಬರ್ತಾಯಿದ್ರು ರಾತ್ರಿಯೆಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ನಿದ್ರೆ ಸರಿಯಾಗಿ ಬರ್ತಿರಲಿಲ್ಲ ಹೀಗೆ ತಿಂಗಳುಗಳು ಕಳೆದವು ತಿಂಗಳುಗಳು ಕಳಿತಾ ಕಳಿತಾ ನನಗೆ ನನ್ನ ಮನೆ ನನ್ನ ಅಪ್ಪ ಅಮ್ಮ ನೆನಪು ತುಂಬನೇ ಕಾಡೋಕೆ ಶುರುವಾಯಿತು ಒಳ್ಳೆ ಊಟ ಸಿಗಲಿಲ್ಲ ನನಗೆ ಅಲ್ಲಿ ಮತ್ತೆ ಇರೋ ಮಾತಾಡೋದಕ್ಕೆ ಜನ ಇರಲಿಲ್ಲ ನಮ್ಮ ನಾನು ಲಸ ಮಾಡೋ ಕಡೆಗೂ ನಾನು ಇರೋ ಕಡೆಗೂ ತುಂಬ ದೂರ ಇತ್ತು ಸೊ ಏನಪ್ಪ ನಾನು ಈ ಥರ ನಾನು ನಮ್ಮ ಅಪ್ಪ ಅಮ್ಮ ಹೇಳಿದ ಮಾತನ್ನ ನಾನು ಕೇಳಬೇಕಾಗಿತ್ತು ನಾನು ಹೊರದೇಶಕ್ಕೆ ಬಂದಿದ್ದೇ ತಪ್ಪಾಗೋಯಿತಾ ಹ ಒಳ್ಳೆ ಹಣ ಸಿಗುತ್ತೆ ಅಂದರೆ ಹಣ ಮೀನ್ಸ್ ಇಲ್ಲಿ ನಾವು ತುಂಬನೇ ಮ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು ನಮಗೆ ನಮ್ಮ ವಿದ್ಯಾಭ್ಯಾಸಕ್ಕೆ ವಾಗಿ ಆ ಕೆಲಸ ಸಿಕ್ಕಿದ್ದು ತುಂಬನೇ ನಾನು ಮಾಡಿರೋ ಪುಣ್ಯ ಅಂತನೇ ನಾನು ಅಂದ್ಕೊಡು ಅಲ್ಲಿ ಹೋಗಿದ್ದು ಬರ್ತಾ ಬರ್ತಾ ಅಲ್ಲಿ ಬಿಸಿಲಿನ ತಾಪ ತಡೆಯೋಕ್ಕಾಗ್ತಿರ್ಲಿಲ್ಲ ಒಂದು ಊಟ ಸರಿಯಾಗಿಯೇ ಇಲ್ಲ ಏನು ಏನು ಸಿಗುತ್ತೋ ಅದು ತಿನ್ನಬೇಕು ಈ ಥರ ಎಲ್ಲ ಇತ್ತು ನಾನು ಬ್ರೆಡ್ಡು ಈ ಥರ ಎಲ್ಲ ತಿಂದ್ಕೊಂಡು ಕಾಫಿ ಟೀಗೆ ಎಲ್ಲ ತುಂಬ ಕಷ್ಟ ಪಟ್ಟಿದ್ದೆ ಒಂದು ಪತ್ರಿಕೆ ಇರಲಿಲ್ಲ ಒಂದು ದೂರದರ್ಶನ ಇರಲಿಲ್ಲ ನೋಡೋದಕ್ಕೆ ನಮ್ಮ ಹತ್ರ ಇದ್ದಿದ್ದು ಆವಾಗಿನ ಈ ಮೊಬೈಲ್ ಎಲ್ಲನೂ ಕೂಡ ಇರಲಿಲ್ಲ ಡಬಲ್ ಒನ್ ಡಬಲ್ ಜೀರೋ ಅಂತ ಒಂದು ನೋಕಿಯಾ ಮೊಬೈಲ್ ಇತ್ತು ಅಷ್ಟೇ ಇದರಿಂದ ನನಗೇನು ಹೊರಗಿನ ಪ್ರಪಂಚದಲ್ಲೇನು ಆಗ್ತಾಯಿದೆ ಭಾರತದಲ್ಲೇನು ಆಗ್ತಿದೆ ಏನೂ ತಿಳ್ಕೊಳ್ಳೋದಕ್ಕೆ ನನಗೇನೂ ಇಲ್ಲ ಆಗ ನನ್ಗೆ ಅನ್ನಿಸ್ತು ನಾವು ಹಣ ಒಂದೇ ಮುಖ್ಯ ಅಲ್ಲ ಜನನೂ ಮುಖ್ಯ ನಾವು ನಮ್ಮ ನಮ್ಮಮ್ಮ ಹೇಳಿರೋ ಥರ ಗಂಜಿನೋ ಅಂಬಲಿನೋ ಕುಡಿದು ನಮ್ಮ ದೇಶದಲ್ಲಿ ನಮ್ಮ ಕುಟುಂಬದ ಜೊತೆ ಇರುವ ಸಂತೋಷ ನಾವು ಎಲ್ಲೋ ಕಾಣದೇ ಇರೋ ಊರಿಗೆ ಬಂದು ಕೈ ತುಂಬ ಹಣ ಸಂಪಾದನೆ ಮಾಡಿ ಎಲ್ಲ ಮಾಡಿದರೂನು ನೆಮ್ಮದಿ ಅನ್ನೋದು ಒಂದು ಇಲ್ಲ ದಿನಾ ನಿದ್ದೆ ಬರ್ತಾಯಿರ್ಲಿಲ್ಲ ಕೆಲಸದ ಒತ್ತಡ ಬೇರೆ ಒಂದು ತಿಂಗಳು ಮಾಡೋಕೆ ಆರು ತಿಂಗಳು ಮಾಡು ಮಾಡುವಂಥ ಕೆಲಸನ ನಮ್ಮ ಭಾರತದಲ್ಲಿ ನಾವು ಆರು ತಿಂಗಳು ಎಳೆದು ಎಳೆದು ಮಾಡುವಂಥ ಕೆಲಸ ಅಲ್ಲಿ ಒಂದು ತಿಂಗಳಲ್ಲೇ ಮಾಡಬೇಕಾಗಿತ್ತು ಅಂದರೆ ತಿಳ್ಕೊಳ್ಳಿ ಎಷ್ಟು ಒತ್ತಡ ಇತ್ತು ಅಂತ ಹೀಗೆ ಬಿಸಿಲಿನನ ತಾಪ ನನಗೆ ಸ್ವಲ್ಪ ಕೂಡ ಬಿಸಿಲು ತಡೆಯೋದಕ್ಕೆ ಆಗ್ತಾಯಿರ್ಲಿಲ್ಲ ಬಿಸಿಲು ಅಂತ ಅಂದ್ರೆ ನಾನು ಮನೆಯಲ್ಲೂ ಕೂಡ ನನಗೆ ಪಂಕ ಇರಲೇ ಬೇಕು ಈ ಥರ ಬೆಳೆದಿದ್ದೋಳು ಅಲ್ಲಿ ಎಸಿನಲ್ಲಿ ಕೂಡ ನಾನು ಬೆವರ್ತಾ ಇದ್ದೆ ಇಷ್ಟೊಂದು ಐವತ್ತ್ನಾಲ್ಕು ಅರವತ್ತೆಲ್ಲ ಇತ್ತು ಅಲ್ಲಿ ತಾಪಮಾನ ಬಿಸಿಲಿನ ತಾಪ ಹೊರಗಡೆ ಕಾಲಿಡೋಕ್ಕಾಗ್ತ ಇರಲಿಲ್ಲ ಹೊರಗಡೆ ಎಲ್ಲೂ ಹೋಗೋಕ್ಕಿರ್ತಿರ್ಲಿಲ್ಲ ರಜಾ ರಜಾ ವಾರದಲ್ಲೊಂದು ದಿನ ರಜಾ ಬಂದಾಗ ಆ ರಜೆನೂ ನಾನು ತುಂಬಾ ಖುಷಿಯಾಗಿ ಇರೋದಕ್ಕಾಗ್ತಿರ್ಲಿಲ್ಲ ಯಾಕೆಂದ್ರೆ ಹೊರಗಡೆನೇ ಹೋಗೋಕೆ ಆಗ್ತಿರಲಿಲ್ಲ ಬಿಸಿಲು ಅಲ್ಲಿ ಅಲ್ಲಿರುವವರೆಲ್ಲ ರಾತ್ರಿ ಸುತ್ತುತ್ತಾ ಇದ್ದರು ರಾತ್ ರಾತ್ರಿ ಸುತ್ತಬೇಕು ಅಂದರೆ ನಮ್ಮ ಹತ್ರ ಗಾಡಿ ಬೇಕಿತ್ತು ಅತ್ ಅಥವಾ ಸರಿ ಯಾರಾದರೂ ಒಬ್ಬರು ನಮ್ಮನ್ನು ಕರ್ಕೊಂಡೋಗೋರು ಬೇಕಿತ್ತು ಯಾರೂ ನಮ್ಮ ಜೊತೆ ಇರಲಿಲ್ಲ ಹಾಗಾಗಿ ತುಂಬ ತುಂಬ ತುಂಬ ಒಂಟಿತನ ಕಾಡ್ತಾಯಿತ್ತು ನನಗೆ ಒಳ್ಳೆ ಸ್ನೇಹಿತರು ಇಲ್ಲ ಜೊತೆಲಿ ಕೆಲಸ ಮಾಡೋರು ಗಂಡಸರು ಸೊ ಅವರು ಆ ಟೈಮ್ ಮೀರಿ ಮುಗಿದಾಗ ಅವ್ರು ಹೊರ್ಟೋಗ್ತಾ ಇದ್ದರು ಇನ್ನೂ ನಾನು ನನ್ನ ಮನೆ ಅಂತ ಅಲ್ಲಿಗೆ ಬಂದಾಗ ನಾನೊಬ್ಬಳೆ ದೊಡ್ಡ ನಾಲ್ಕು ದೊಡ್ಡ ದೊಡ್ಡ ಗೋಡೆಗಳ ಮಧ್ಯೆ ಕೆಳಗಡೆ ಬೇರೆಯವರು ವಾಸ ಇದ್ದರು ಆದರೆ ಯಾರೂ ಅಷ್ಟಾಗಿ ನಮ್ಗಳ ಜೊತೆ ಬೆರಿತಾ ಇರಲಿಲ್ಲ ಎಲ್ಲರೂ ಬುರ್ಕಾ ಹಾಕೊಂಡು ಹಾಗೆ ಹೀಗೆ ಓಡಾಡ್ತಾ ಇದ್ದರು ಅದ್ರಲ್ಲೂ ಭಾರತೀಯರು ಅಂತ ಅಂದ್ರೆ ಸ್ವಲ್ಪ ಅಲ್ಲೂನೂ ಅವರು ನಮ್ಮ ಜೊತೆ ಅಷ್ಟಾಗಿ ಮಾತಾಡ್ತಾಲೂ ಇರಲಿಲ್ಲ ನಾನೇ ಹೋಗಿ ಅಲ್ಲೊಂದು ಚಿಕ್ಕ ಪುಟ್ಟ ಮಗು ಇತ್ತು ಅದನ್ನು ಮಾತಾಡಿಸ್ಕೊಂಡು ಅದರ ಜೊತೆ ಆಟಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ ಆದರೂ ಅವರು ಅವರ ಯಜಮಾನರು ಬಂದ ಕೂಡಲೆ ಆ ಮಗುನ ನನ್ನ ಹತ್ರ ಕಿತ್ಕೊಂಡು ಹೊರ್ಟೋಗ್ತಾ ಇದ್ರು ಸರಿಯಾಗಿ ಮುಖ ಕೊಟ್ಟು ಮಾತಾಡ್ತಾಯಿರ್ಲಿಲ್ಲ ಏನೋ ಭಯ ಏನೋ ಇರ್ಬೋದು ಅವರಿಗೆ ಗೊತ್ತಿಲ್ಲ ಆದರೆ ನನಗೆ ಆ ಮಗು ಜೊತೆ ಆಟಾಡ್ತಾ ಇದ್ದಿದ್ದು ಒಂದೇ ನನಗೆ ಅಲ್ಲಿ ನೆನಪು ಈಗ ಮಗುಗೆ ಬಹುಶಃ ಹದಿನಾಲ್ಕು ವರ್ಷ ಅಥವಾ ಹದಿನೈದು ವರ್ಷ ಇರ್ಬೋದೋ ಏನೋ ನಾನೀಗ ಹದಿನಾಲ್ಕು ಅದ್ಮು ಅದು ಹತ್ತು ಹನ್ನೆರಡು ವರ್ಷದ ಹಿಂದಿನ ಮಾತು ನಾನು ನಿಮಗೆ ಹೇಳ್ತಾಯಿದ್ದೀನಿ ಇಷ್ ತುಂಬ ಕಷ್ಟ ಆಗ್ತಿತ್ತು ನನ್ಗೆ ಅಲ್ಲಿ ಸಮಯ ಕಳೆಯೋಕೆ ಆಗ್ತಾಯಿರ್ಲಿಲ್ಲ ಕೊನೆ ಕೊನೆಗೆ ನನಗೆ ಏನಾಯಿತು ಅಂದರೆ ನನ್ನ ಮೈಯ್ಯೆಲ್ಲ ಬೊಬ್ಬೆಗಳು ಶುರುವಾಗಿ ಹೋಯ್ತು ಆ ಬೊಬ್ಬೆ ಹೊಡೆದು ನೀರು ಇದಾಗಿ ಗಾಯಗಳಾಗೋಕೆ ಶುರುವಾಗಿ ಹೋಯ್ತು ಆವಾಗ ನನಗೆ ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ ನಾನು ಒಂದು ತಲೆ ನೋವಂತ ಬಂದು ಮಲ್ಕೊಂಡರೂನು ನನಗೆ ಅಂತ ಯಾರೂ ಒಂದು ಕಾಪಿ ಮಾಡ್ಕೊಡೋದಕ್ಕಾಗಲಿ ಅಥವಾ ಊಟ ಮಾಡಿದಾ ಅಂತ ಕೇಳೋದಕ್ಕಾಗಲಿ ಯಾರೂ ಇರಲಿಲ್ಲ ಇಲ್ಲಿ ಮನೇಲಿ ಹೇಳಿದರೆ ನಾನು ನನ್ನ ಸ್ವಂತ ನಿರ್ಧಾರ ಹೋಗಲೇಬೇಕು ಅಂತ ನಾನು ತೊಗೊಂಡಿರೋ ನಿರ್ಧಾರ ಅದು ಸೊ ನಮ್ಮ ಅಪ್ಪ ಅಮ್ಮ ಬೇಡ ಅಂತ ಹೇಳಿದರು ಅವ್ರು ಸಲಹೆ ಕೊಟ್ಟರೂನು ನಾನು ಅವ್ರನ್ನ ಕೇಳಲಿಲ್ಲ ಸೊ ನನ್ನ ನಿರ್ಧಾರನ ಅದು ನಾನು ಅಷ್ಟು ಇಲ್ಲ ನಾನು ತಗೊಳ್ಳೇ ಇದು ಮಾಡಲೇ ಬೇಕು ನಾನು ಹೋಗಲೇಬೇಕು ಅನ್ನೋ ಹಠ ನಾನು ತಗೊಂಡಿರೋ ನಿರ್ಧಾರ ನಾನು ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ಹಾಗಾಗಿ ನಾನು ಬಂದೆ ಕೆಲಸನೂ ಮಾಡಿದೆ ಒಂದು ತಿಂಗಳು ಎರಡು ತಿಂಗಳು ಸಂಬಳನೂ ತೊಗೊಂಡೆ ಆಮೇಲೆ ನನಗಲ್ಲಿ ಏನಾಯಿತು ಅಂದರೆ ನನ್ನ ವೀಸಾ ನಾನು ಹೋಗಿರೋ ಎಕ್ಸ್ಪ್ರೆಸ್ ವೀಸಾ ಅದು ಸಮಯ ಮುಗಿತು ಸೊ ನಾನು ಭಾರತಕ್ಕೆ ಬಂದು ಪುನಃ ನಾನಿಲ್ಲಿ ಬಂದಿದ್ದೀನಿ ಅಂತ ನನ್ನ ಹೆಸ್ರನ್ನ ಇಲ್ಲಿ ನಾನು ನಮೂದಿಸಿ ಆಮೇಲೆ ಮತ್ತೆ ನಾನು ವೀಸಾ ಅಪ್ಲೈ ಮಾಡಿದೆ ಅದು ಬಂದ ಮೇಲೆ ನಾನು ಹೋಗಬೇಕಾಗಿತ್ತು ಸೊ ಹಂಗೆ ಅದು ಹಂಗೆ ಇರೋದರಿಂದ ನನಗೆ ಸಹ ಅವರು ಒಂದು ದಿನ ಕರೆದು ನನಗೆ ಹೇಳಿದರು ನೋಡಮ್ಮ ನೀನು ನಾಳೆ ಈ ಥರ ಭಾರತಕ್ಕೆ ಹೋಗಬೇಕಾಗುತ್ತೆ ನಿನಗೆ ಟಿಕೇಟ್ ರಿಸರ್ವ್ ಮಾಡಿದ್ದೀವಿ ನೀನು ಕೂಡಲೆ ಹೊರಡೋ ಪ್ರಯತ್ನ ಮಾಡು ಹೋಗಿ ಅಲ್ಲಿ ನೀನು ಒಂದ್ವಾರ ಇರ್ತೀಯೋ ನಾಲ್ಕು ದಿನ ಇರ್ತೀಯೋ ಒಂದ್ವಾರ ಇರ್ತೀಯೋ ಅದು ನಿನ್ಗೆ ಸೇರಿದ್ದು ಆಮೇಲೆ ನಾವು ವೀಸಾ ಕಳಿಸ್ತೀವಿ ನೀನು ಪುನಃ ಬರಬೇಕಾಗುತ್ತೆ ಇದಕ್ಕೆ ನೀನು ಹೋಗೋಕ್ಕೆ ತಯಾರಿ ಮಾಡ್ಕೊ ಅಂತ ಹೇಳಿದರು ನನಗೆ ಎಲ್ಲಿಲ್ದಿರೋ ಖುಷಿ ನಾನು ಬಂದಿಲ್ಲಿ ಎರಡು ವರ್ಷ ನನಗೆ ಹೋಗೋಕ್ಕೆ ಆಗೋಲ್ಲ ನಾನು ಇಲ್ಲೇ ನಾನು ತೊಗೊಂಡಿದ್ದ ತಪ್ಪು ನಿರ್ಧಾರ ಆಗೋಯಿತು ನಾನು ಇಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನೀವು ಏನು ಹೇಳ್ತೀರ ನನ್ನ ಪಾಸ್ಪೋರ್ಟ್ ಕೂಡ ಅವ್ರು ತೆಗ್ದಿಟ್ಕೊಂಡು ಬಿಟ್ಟಿದ್ದರು ನನ್ನ ಕೈಲಿ ಕೊಟ್ಟಿರಲಿಲ್ಲ ಸೊ ಆ ಪಾಸ್ಪೋರ್ಟ್ ನನ್ನ ಕೈಗೆ ಸಿಕ್ಕಿದ್ರೆ ನಾನು ವಾಪಸ್ಸು ಬರೋಕ್ಕಾಗ್ತಿತ್ತು ಇಲ್ಲ ಅಂದ್ರೆ ಇಲ್ಲ ಏನು ಮಾಡಲಿ ನಾನು ಸಿಕ್ಕಾಕೊಂಡ್ಬಿಟ್ಟೆ ನಾನು ನಾನು ಎಲ್ಲರಿಂದ್ಲೂ ದೂರ ಆಗಿಬಿಟ್ಟೆ ಈ ಥರ ಎಲ್ಲ ನಾನು ತುಂಬ ತುಂಬ ನೊಂದು ನೊಂದು ನೊಂದು ದಿನಾ ಕೊರಗ್ತಾಯಿದ್ದು ಗಾಯಗಳಾಗಿ ಈ ಥರ ಎಲ್ಲ ಇದ್ದಾಗ ಇದು ಎಲ್ಲೋ ಒಂದು ನಾನು ನನ್ನ ಅಳಲು ದೇವರಿಗೆಲ್ಲೋ ಕೇಳಿಸಿರಬೇಕು ನಮ್ಮಮ್ಮ ಪೂಜೆ ಮಾಡೋ ದೇವರು ಕೈ ಬಿಡಲಿಲ್ಲ ಸೊ ಹೇಗೋ ನಾನು ಭಾರತಕ್ಕೆ ವಾಪಸ್ಸು ಬರ್ತಾಯಿದ್ದೀನಲ್ಲಪ್ಪ ಅನ್ನೋ ಒಂದು ಖುಷಿ ತಕ್ಷಣ ಅವ್ರಿಗೆ ಕೇಳಿದೆ ಈ ಥರ ನನ್ನ ಕೆಲಸ ಮಾಡಿದ್ದು ಸಂಬಳ ಬೇಕಾಗುತ್ತೆ ನಾನು ಭಾರತಕ್ಕೆ ಹೋಗ್ತಾಯಿದ್ದೀನಿ ನನ್ನ ತಂಗಿಗೆ ನಮ್ಮನೆ ಮನೆಯವರಿಗೆಲ್ಲ ಏನಾದರೂ ಉಡುಗೊರೆ ತೊಗೊಳ್ಬೇಕು ನಾನು ನನ್ನ ಸಂಬಳ ಕೊಡ್ತೀರಾ ಅಂತ ಕೇಳಿದೆ ಅದಕ್ಕೆ ಅವರು ಆಯಿತು ಕೊಡ್ತೀನಿ ಆದರೆ ನೀನು ಈಗ ಎರಡು ತಿಂಗಳ ಮೇಲೆ ಮಾಡಿದ್ದೀಯ ಆದರೆ ಈಗ ಸದ್ಯಕ್ಕೆ ನಿನಗೆ ಒಂದು ತಿಂಗ್ಳು ಅಥವಾ ಸ್ವಲ್ಪ ಕೊಡ್ತೀನಿ ಆಮೇಲೆ ಬೇಕಾದರೆ ನೀನು ಉಳ್ದಿದ್ದು ತೊಗೊ ಅಂತ ಆದರೆ ನಾನು ಇಲ್ಲ ನನಗೆ ನೀವು ಏನೇ ಆಗಲಿ ಎರಡು ತಿಂಗ್ಳು ಸಂಬಳ ನನಗೆ ಕೊಡಿ ಇನ್ನೂ ಅರ್ಧ ತಿಂಗ್ಳದ್ದು ಇರಲಿ ನನಗೆ ಎರಡು ತಿಂಗ್ಳು ಕಂಪ್ಲೀಟ್ ಮಾ ಮುಗಿಸಿದ್ದೀನಲ್ಲ ಅದರದ್ದಾದ್ರೂ ನನಗೆ ಕೊಡಿ ಅಂತ ಕೇಳಿ ಅವ್ರ ಹತ್ರ ತಗೊಂಡು ಆ ಸಂಬಳದಿಂದ ನನಗೆ ಬೇಕಾಗಿರೋ ಪದಾರ್ಥಗಳೆಲ್ಲ ನನಗೇನು ಖುಷಿ ಅದನ್ನೆಲ್ಲ ತಗೊಂಡು ನಾನು ಸ್ವಲ್ಪ ನಮ್ಮ ಸಿಹಿ ತಿನಿಸು ಅದು ಇದು ಎಲ್ಲ ತಗೊಂಡು ನಾನು ಖುಷಿಯಾಗಿ ನಮ್ಮ ಮನೆಗೆ ಕರೆ ಮಾಡಿ ಹೇಳಿದೆ ಆಗ ನಮ್ಮ ಮನೆಯಲ್ಲಿ ಕ ದೂರವಾಣಿ ಇರಲಿಲ್ಲ ನಮ್ಮ ಮಾವನ ಮನೆಗೆ ಕರೆ ಮಾಡಿ ಅವ್ರಿಗೆ ಹೇಳಿ ಅವರು ನಮ್ಮಮ್ಮನಿಗೆ ಹೇಳಿ ನಮ್ಮಮ್ಮ ಕೂಡಲೆ ಎಸ್ ಟಿ ಡಿ ಬೂತಿಗೆ ಬಂದು ನನಗೆ ಫೊನ್ ಮಾಡಿ ನೀ ಬರ್ತಾ ಇದೆಯಾ ಮಗಳೇ ಅಂತೆಲ್ಲ ಕೇಳಿ ಹೌದು ಅಂತ ಹೇಳಿದಾಗ ಆಯಿತು ನಾವು ಬೆಂಗ್ಳೂರಿಗೆ ಬರ್ತೀವಿ ನಿನ್ನ ಕರ್ಕೊಂಡು ಬರೋಕ್ಕೆ ಏನೂ ವ್ಯಥೆ ಮಾಡಬೇಡ ಅಂತ ಹೇಳಿ ಎಲ್ಲರೂ ನಾನು ಬಂದಿದ್ದ ದಿನ ನನ್ನ ತಂದೆ ತಾಯಿ ಇಬ್ಬರೂ ಬಂದು ನನಗೆ ಕಾಯ್ತಾಯಿದ್ರು ವಿಮಾನ ನಿಲ್ದಾಣದಲ್ಲಿ ಎಲ್ಲಿಲ್ಲದಿರೋ ಆನಂದ ನನಗೆ ನಾನು ಬಂದು ಬಂದು ನಮ್ಮ ಅಪ್ಪ ಅಮ್ಮನ ನೋಡಿ ಖುಷಿ ಪಟ್ಟು ವಾಪಸ್ಸು ನಾನು ಮನೆಗೆ ಬಂದೆ ನನ್ನ ಕೈಯ್ಯಲ್ಲಾಗಿರೋ ಗಾಯ ತಲೆಯಲ್ಲಾಗಿರೋ ಗಾಯ ನಾನು ಮೊದಲೇ ದಪ್ಪ ಇನ್ನೂ ದಪ್ಪ ಆಗಿದ್ದೆ ಯಾಕೆಂದರೆ ಅಲ್ಲಿ ಕೂತು ಕೂತು ಬರೀ ತಿಂದು ಕೂರೋದು ಕೂತು ಕೆಲಸ ಮಾಡೋದು ಹೀಗೆ ಜಾಸ್ತಿ ಆಗಿತ್ತು ಸೊ ಅವೆಲ್ಲ ಆಗಿ ಬಂದೆ ವಾಪಸ್ಸು ನಮ್ಮಮ್ಮ ಒಂದೇ ಮಾತಂದ್ರು ನಾನು ತಗೊಂಡ್ಬಂದಿದ್ದು ದುಡ್ಡು ನಮ್ಮನೇಲಿ ನಮ್ಮ ತಂದೆ ತಾಯಿಗೆ ಮಾಮೂಲಿ ಅವ್ರಿಗೆ ಒಂಥರ ಒಳ್ಳೆ ನಮ್ಮನೇಲಿ ನೀರು ನೀರು ನಾವು ಬಾವಿಯಿಂದ ಸೇದ್ಕೊಂಡ್ಬರ್ತಿದ್ವಿ ಇದೆಲ್ಲ ಇತ್ತು ಒಂದು ಸಂಪು ಹಾಕಿಸ್ಬೇಕಾಗಿತ್ತು ಸಂಪ್ ಹಾಕಿ ನಾವಿರೋ ಮನೆಗೆ ಸಂಪ್ ಹಾಕಿ ಕೂತ್ಕೊಂಡು ಹೋಗುವಂಥ ಟಾಯ್ಲೆಟ್ ಮಾಡಿ ಈ ಥರ ಎಲ್ಲನೂ ನಾನು ವೆಸ್ಟರ್ನ್ ಟಾಯ್ಲೆಟ್ ಬೇಕು ಅಂತ ಹೇಳಿ ಅದನ್ನೆಲ್ಲ ಹಾಕಿಸಿ ನಮ್ಮ ಅಪ್ಪ ಅಮ್ಮನಿಗೆ ಮಂಡಿ ನೋವು ಬರಬಾರ್ದು ಅಂತೆಲ್ಲ ಮಾಡಿ ನಾನು ತಂದಿರೋ ದುಡ್ಡೆಲ್ಲ ಅದನ್ನೆಲ್ಲ ಮಾಡಿ ತುಂಬ ಹೆಮ್ಮೆಯಿಂದ ಅವ್ರನ್ನ ಖುಷಿಯಾಗಿ ಸಿಂಟೆಕ್ಸ್ ಎಲ್ಲ ಹಾಕಿ ಅದನ್ನು ನಾನು ಅಲ್ಲಿಂದ ಬಂದಿದ್ದ ದುಡ್ಡಿಂದ ನಾನು ಅದನ್ನೆಲ್ಲ ಮಾಡಿದೆ ನಮ್ಮನೆಗೆ ಅದು ನನಗೊಂದು ಖುಷಿ ಇದೆ ಅದಾದ್ಮೇಲೆ ನಮ್ಮಮ್ಮ ನನಗೆ ವೀಸಾ ಸಿಕ್ತು ಹದ್ನೈದು ದಿನ ರಜದಲ್ಲಿದ್ದೆ ಹದ್ನೈದು ದಿನ ಆದ್ಮೇಲೆ ನನಗೆ ವೀಸಾ ಸಿಕ್ತು ನನಗೆ ಹೋಗಬೇಕಾ ಬೇಡವಾ ಅನ್ನೋದು ನಿರ್ಧಾರ ನನ್ನ ಕೈಲಾಗಿತ್ತು ಮತ್ತು ಆ ನಿರ್ಧಾರ ನನಗೆ ಬಂತು ನಾನು ಹೋಗಬೇಕಾ ಬೇಡವಾ ಅನ್ನೋದು ಸೊ ನಾನು ಎರಡೂ ಯೋಚನೆ ಮಾಡಿದೆ ಒಂದು ನಾನು ಮೊದಲನೇ ಸರ್ತಿ ನನಗೆ ಜಾಬ್ ಕೆಲಸದ ಅವಕಾಶ ಬಂದಾಗ ಹೋಗಲೇಬೇಕು ಅಂತ ನಾನು ನಿರ್ಧಾರ ತೊಗೊಂಡು ಆಗ ಅದು ನನಗೆ ಅಲ್ಲಿದ್ದಾಗ ನನ್ಗೆ ಅದು ತಪ್ಪು ಅಂತ ಅನ್ನಿಸಿ ನಾನು ವಾಪಸ್ಸು ಬಂದೆ ಈಗ ನನ್ಗೆ ಪುನಃ ನನ್ಗೆ ಅದೇ ನನ್ನ ಕೈಗೆ ಬಂದಿದೆ ಯಾಕಾನ ನನಗೆ ಎರಡು ವರ್ಷ ಕಾ ಸಿಕ್ಕಿದೆ ಎರಡು ವರ್ಷದವರೆಗೂ ವರ್ಷಕ್ಕೊಂದು ಸರ್ತಿ ಮಾತ್ರ ನೀನು ಭಾರತಕ್ಕೆ ಬರಬೇಕಾಗುತ್ತೆ ಒಂದು ತಿಂಗಳು ರಜೆ ಮೇಲೆ ಯೋಚನೆ ಮಾಡು ನಿನ್ನ ಫ್ಯಾಮ್ಲಿನ ದುಡ್ಡಾ ಅಂತ ಎರಡೂ ನನ್ನ ಕೈಗೆ ಬಂದಾಗ ನಾನು ನಾನು ತುಂಬ ಮಹತ್ವದ ನಿರ್ಧಾರ ತಗೊಂಡಿದ್ದು ನನ್ನ ಕುಟುಂಬ ನಾನು ಹಣಾ ಇಲ್ಲೇ ಸಂಪಾದನೆ ಮಾಡ್ಬೋದು ನನ್ನ ವಿದ್ಯೆ ಇದೆ ನನ್ನ ಕೈಯ್ಯಲ್ಲಿ ನಾನು ಏನು ದುಡಿಬೇಕೋ ಅದು ನಾನು ಭಾರತದಲ್ಲೇ ನನ್ನ ಅಪ್ಪ ಅಮ್ಮ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ನನ್ನ ಅಪ್ಪ ಅಮ್ಮನ ಜೊತೆ ಇದ್ದು ನನ್ನ ಕುಟುಂಬದ ಜೊತೆ ಇದ್ದು ನಾನು ಸಂಪಾದನೆ ಮಾಡ್ತೀನಿ ಅಂತ ಹೇಳಿ ನಾನು ಅಲ್ಲೇನು ಪಡಿತೀನೋ ಅದು ನನಗೆ ಎಲ್ಲನೂ ನನ್ನ ಕುಟುಂಬನ ಕಳ್ಕೊಂಡು ನಾನು ನಾನು ಗಳಿಸೋ ಹಣ ಹಣಕ್ಕಿಂತ ನನ್ನ ಕುಟುಂಬದ ಜೊತೆ ಇದ್ದು ಕಡಿಮೆ ಹಣ ಗಳಿಸಿದರೂ ಆ ಸಂತೋಷ ಸುಖ ಏನಿದೆಯೋ ಅದು ನನಗೆ ಬೇಕು ಅಂತ ಹೇಳಿ ಎರಡು ಸಾವ್ರ್ದ ಎಂಟರಲ್ಲಿ ನನಗೆ ಬಂದ ಒಂದು ದೊಡ್ಡ ಅವಕಾಶ ದೊಡ್ಡ ಅವಕಾಶ ಅಂದರೆ ಹೊರದೇಶದಲ್ಲಿ ನನಗೆ ಸಿಕ್ಕ ಕೆಲಸನ ನಾನು ಬೇಡ ಅಂತ ಹೇಳಿ ಬರ್ಕೊಟ್ಟು ಆ ವೀಸಾ ಖರ್ಚನ್ನು ನಾನು ಕಟ್ಟಿ ಕೊಡ್ತೀನಿ ಅಂತ ಹೇಳಿ ನಮ್ಮಮ್ಮನ ಮಾಂಗಲ್ಯ ಸರನ ಮಾರಿ ಆ ವೀಸಾ ಹಣಾನ ಕಟ್ಟೋದಕ್ಕೂ ರೆಡಿ ಇದ್ದರು ನಮ್ಮಮ್ಮ ಕಟ್ತೀನಿ ಅಂತ ಹೇಳಿ ಅವರು ಹೇಳಿದಾಗ ನನಗೆ ಅಲ್ಲಿಂದ ಒಂದು ಕರೆ ಬಂತು ನೀವು ನಮ್ಮ ಸಂಸ್ಥೆಲಿ ಕೆಲಸ ಮಾಡಿದ್ದೀರ ಅದರದ್ದು ಏನು ನಿಮ್ಮ ಅನಿಸಿಕೆಗಳನ್ನ ಹೇಳ್ತೀರಾ ನೀವು ಯಾಕೆ ವೀಸಾನ ರಿಜೆಕ್ಟ್ ಮಾಡಿದ್ರಿ ಅಂತೆಲ್ಲ ಕೇಳಿದ್ರು ನನ್ನ ನೀವು ತಿರಸ್ಕಾರ ಮಾಡಿರೋದಕ್ಕೆ ಕಾರಣ ಹೇಳಿ ಏನು ಅಂತ ಸೊ ನಾನು ಹೇಳಿ ನನ್ನ ನಿರ್ಧಾರನ ನಾನು ಹೇಳಿದೆ ಹೀಗೆ ನಾನು ತುಂಬ ಆಸೆ ಇತ್ತು ನನಗೆ ಹೊರದೇಶ್ದಲ್ಲಿ ಕೆಲಸ ಮಾಡಬೇಕು ಅಂತ ಹಾಗಾಗಿ ಬಂದೆ ನಿಮ್ಮ ಸಂಸ್ಥೆಯಲ್ಲಿ ಎಲ್ಲ ನನಗೆ ಚೆನ್ನಾಗಿತ್ತು ಎಲ್ಲ ಬಟ್ ಬಟ್ ಒಂಟಿತನ ಅನ್ನೋದು ಭಾಳಾ ಕಾಡ್ತಾಯಿತ್ತು ನಾನು ಏನೇ ಗಳಿಸಿ ಏನೇ ಮಾಡಿ ನಾಳೆ ಒಂಟಿತನದಿಂದ ನಾನು ನನ್ನ ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಹಾಳು ಮಾಡಿಕೊಂಡು ಆ ದುಡ್ಡನ್ನ ನಾನು ತಂದು ನನ್ನ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡಿ ಮಾಡೋದಕ್ಕಿಂತ ನಾನು ಕಡಿಮೆ ಹಣ ನಾನು ಚಿಕ್ಕ ಕಂಪ್ ಚಿಕ್ಕ ಸಂಸ್ಥೆಲಿ ಕೆಲಸ ಮಾಡಿ ನಾನು ಏನು ಸಂಪಾದನೆ ಮಾಡ್ಕೊಂಡು ಬರ್ತೀನೋ ಅದನ್ನು ಗನ್ ಅನ್ನ ಗಂಜಿ ಅಂಬಲಿ ನನ್ ತಂದೆ ತಾಯಿ ಜೊತೆ ನನ್ನ ತಮ್ಮ ತಂಗೀರ ಜೊತೆ ಹಂಚಿಕೊಂಡು ಒಂದು ತಟ್ಟೆಲಿ ಊಟ ಮಾಡಿ ನಾವು ಬೆಳೆಯೋ ಇದು ಆ ಖುಷಿಗಿಂತ ನನಗೆ ಜಾಬ್ ಏನು ಖುಷಿ ಇಲ್ಲ ನಮ್ಮ ಮದರ್ಗೂ ನಮ್ಮ ತಾಯಿಗೆ ತುಂಬ ಹುಷಾರಿಲ್ಲ ಹಾಗಾಗಿ ನನಗೆ ಮತ್ತು ಅಲ್ಲಿ ಕೆಲ್ಸಕ್ಕೆ ನಾನು ಬರೋದಕ್ಕಾಗೋಲ್ಲ ಅಂತ ಹೇಳಿದೆ ಸೊ ಅವರಿಗೆ ನನ್ನ ನಿರ್ಧಾರದಿಂದ ಬೇಸರವೂ ಆಗಿ ಅವ್ರಿಗೆ ನನ್ನಿಂದ ಖರ್ಚೂ ಆಯಿತು ವೀಸಾ ಖರ್ಚೆಲ್ಲ ನನ್ನ ಕಂಪ್ನಿಯವ್ರಿಗೆಲ್ಲ ಆದರೂ ಸಹ ನಾನು ಕೈ ಮುಗಿಯೋ ದೇವರು ಅಥವಾ ನಮ್ಮ ನನ್ನ ತಂದೆ ತಾಯಿ ಒಳ್ಳೆತನ ಇರ್ಬೋದು ಅವರು ಯಾವುದೂ ದುಡ್ಡು ಬೇಡಮ್ಮಾ ನೀವು ನನ್ನ ನನ್ನ ಕಂಪ್ನಿ ನನ್ನ ನಮ್ಮ ಸಂಸ್ಥೆಲಿ ನೀವು ಆರು ತಿಂಗಳು ಒಂದು ಕೆಲಸ ತುಂಬ ಉಳ್ಕೊಂಡಿತ್ತು ಅದನ್ನು ನೀವು ಎರಡು ತಿಂಗಳಲ್ಲಿ ಮುಗಿಸಿ ಕೊಟ್ಟಿದ್ದೀರಾ ಹಾಗಾಗಿ ನಾವೇ ನಿಮಗೆ ಕೊಡಬೇಕು ದುಡ್ಡೆಲ್ಲನೂ ಹಾಗಾಗಿ ನೀವು ಬರಲಿಲ್ಲಂದ್ರೂ ಪರವಾಗಿಲ್ಲ ನಿಮ್ಮದೇನು ಒಂದು ಹತ್ತು ದಿನದ್ದು ಕೆಲಸದ್ದು ಹಣ ಮೊತ್ತ ನಮ್ಮ ಹತ್ರನೇ ಇರೋದ್ರಿಂದ ಅದರಲ್ಲೇ ವೀಸಾ ಖರ್ಚೆಲ್ಲ ನಾವು ಕಳ್ಕೊಳ್ತೀವಿ ನೀವೇನು ನಮಗೆ ಕೊಡೋದು ಬೇಡ ನಾವು ನಿಮ್ಗೇನು ಕೊಟ್ಟಿದ್ದೀವೋ ಅಲ್ಲಿ ಅಲ್ಲಿಗೆ ಮುಗಿದಿದೆ ಪರವಾಗಿಲ್ಲ ಅಂತ ಹೇಳಿ ಅವರು ನಮಗೆ ನನಗೆ ಹೇಳಿ ಎಲ್ಲಿದ್ರೂ ಚನ್ನಾಗಿರಿ ಅಂತ ಹೇಳ್ಬಿಟ್ ಹೇಳಿದ್ರು ಸೊ ಅದ್ ತುಂಬಾ ಖುಷಿ ಆಯ್ತು ನಾನು ನನ್ನ ಅಪ್ಪ ಅಮ್ಮ ಸಲಹೆ ತೊಗೊಂಡೆ ಎಲ್ಲ ಆಯಿತು ಆದರೂನು ನನ್ನ ಜೀವನದಲ್ಲಿ ಆವತ್ತು ನಾನು ತೊಗೊಂಡಿರೋ ನಿರ್ಧಾರ ತುಂಬ ಒಳ್ಳೆ ನಿರ್ಧಾರ ನನಗೆ ಮೈಸೂರಿನಲ್ಲೇ ಪ್ರತಿಷ್ಠಿತ ಒಂದು ಕಂಪೆ ಒಂದು ಸಂಸ್ಥೆಯಲ್ಲಿ ನನಗೆ ಕೆಲಸ ಸಿಕ್ಕಿತು ಇವತ್ತು ನಾನು ಆ ಕಂಪ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನನ್ನ ತಂದೆ ತಾಯಿ ಜೊತೆ ನನ್ನ ತಮ್ಮ ತಂಗಿ ಜೊತೆ ತುಂಬ ಖುಷಿಯಾಗಿದ್ದೀನಿ ನಾನು ಮನೆ ಕಟ್ಟಿಸ್ದೆ ಕಾರ್ ತೊಗೊಂಡೆ ನಾನು ಏನು ಹೊರದೇಶದಲ್ಲಿದ್ದು ಏನು ಸಾಧಿಸ್ಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನೆಲ್ಲ ನಾನು ನಮ್ಮ ದೇಶದಲ್ಲಿದ್ದೇ ಸಾಧಿಸ್ತಾ ಇದ್ದೀನಿ ಸೊ ಇದಕ್ಕಿಂತ ಹೆಮ್ಮೆ ಸ್ವಲ್ಪ ಒಂದು ಕೋಟಿ ಮನೆ ಕಟ್ಟಲಿಲ್ಲ ಅಂದ್ರೂನೂ ಇಪ್ಪತ್ತೈದು ಲಕ್ಷದ ಮನೆ ಕಟ್ಟೋದಾದರೂ ಖುಷಿಯಾಗಿದ್ದೀವಲ್ವ ಸೊ ಹಾಗಾಗಿ ನನ್ನ ಅತ್ಯಂತ ಮಹತ್ವದ ನಿರ್ಧಾರ ಕೈಗೊಂಡ ಸಂದರ್ಭ ಇದೇ ನಾನು ಹೊರದೇಶದಲ್ಲಿ ಕೆಲಸಕ್ಕೆ ಹೋಗಲ್ಲ ಅಂತ ಬರ್ಕೊಟ್ಟಿದ್ದು ಇದು ಕೆಲವರಿಗೆ ನನ್ನ ದಡ್ಡತನ ಅಂತಲೂ ಹೇಳಿದ್ರು ಯಾಕೆಂದ್ರೆ ಎರಡು ಸಾವಿರ್ದ ಎಂಟರಲ್ಲಿ ಸಿಕ್ಕಿರೋ ಕೆಲಸ ಹೊರ ದೇಶದಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ನಾನು ರಾಣಿ ರಾಣಿ ಆಗಿರ್ಬೋದಾಗಿತ್ತು ಅಂತ ಅವರ ಅಭಿಪ್ರಾಯ ಆದರೂ ನಾನು ನನ್ನ ನಿರ್ಧಾರ ನಾನು ತಗೊಂಡಿರೋದು ನಾನು ಖುಷಿಯಾಗಿದ್ದೀನಿ ಹೌದು ಸ್ವಲ್ಪ ಹಣದ ಕೊರತೆ ಇರ್ಬೋದು ಕಷ್ಟ ಪಡಬೇಕಾಗಿದೆ ಕೆಲಸದಲ್ಲಿ ಆದರೂ ನೆಮ್ಮದಿ ಆಗಿದ್ದೀನಿ ಸೊ ನನ್ನ ನಿರ್ಧಾರ ನಾನು ತೊಗೊಂಡಿರೋ ನಿರ್ಧಾರ ನನಗೆ ಸರಿ ಅನ್ನಿಸಿದೆ ಇದೇ ನನ್ನ ಜೀವನದ ಮಹತ್ವದ ನಿರ್ಧಾರ ಇದು ಬೇರೆಯವ್ರಿಗೆ ತಪ್ಪಾಗಿದೆ ಆದರೆ ನನಗೆ ಸರಿಯಾಗಿದೆ ಧನ್ಯವಾದಗಳು